ನಮ್ಮ ಮನೇವ್ರು ಯಾವಾಗಲೂ ಧರ್ಮಸ್ಥಳ ಮಂಜುನಾಗೆ ಹೋಗೋಣ ಅಂತ ಇರ್ತಾರೆ ಏಕೆಂದ್ರೆ ಅಲ್ಲಿ ಹೋದರೆ ಏನೋ ಒಂಥರ ನೆಮ್ಮದಿ ದೇವಸ್ಥಾನಕ್ಕೆ ನಿಮಗೆ ಗೊತ್ತು ಮನೇಲಿ ದೊಡ್ಡವರು ಎಲ್ಲ ಬರಿ ದೇವಸ್ಥಾನ ದೇವಸ್ಥಾನ ಅಂತಾರೆ ಇನ್ನೂ ಬಂದ್ಬಿಟ್ಟು ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ ಒಬ್ಬರು ಅಂಕಲ್ ಆಂಟಿ ಅವರಿಬ್ರು ಲವ್ ಮ್ಯಾರೇಜ್ ಅಂದ್ಕೋತೀನಿ ಅವ್ರು ಬಂದ್ಬಿಟ್ಟು ಇದು ಯಾವಾಗಲೂ ಬೀಚಸ್ ಇಷ್ಟಪಡ್ತಾರೆ ಮಣಿಪಾಲು ಅಮೇಲೆ ಇದು ಉಡುಪಿ ಚಿಕ್ಮಗಳೂರು ಆ ಥರ ಗೋವಾ ಆ ಥರ ಯಾವಾಗಲೂ ಬೀಚೆಲ್ಲಿರುತ್ತೆ ಆ ಕಡೆನೇ ಜಾಸ್ತಿ ಹೋಗ್ತಾರೆ ಏನಿಲ್ಲಾಂದ್ರೂ ತಿಂಗ್ಳಿಗೆ ಒಂದ್ಸರಿ ಹೋಗ್ತಾರೆ ಇನ್ನು ವೀಕೆಂಡ್ ಅವ್ರಿಗೆ ಬಂತಂದರೆ ಸಾಕು ಹೋಗ್ತಾನೇ ಇರ್ತಾರೆ ವೀಕೆಂಡಲೇನಾದ್ರೂ ಹಾಲಿಡೇ ಏನಾದರೂ ಕೊಟ್ಟರೆ ಅವ್ರು ಆಫೀಸಲ್ಲಿ ಇನ್ನೇನಿಲ್ಲ ಅವ್ರು ಕೆಲಸ ಸುತ್ತಾನೆಯಿರ್ತಾರೆ ಆರಾಮಾಗಿ ಆಮೇಲೆ ನಮ್ಮ ತಾತ ಒಬ್ಬರು ಇದ್ದರು ಅವರಿಗೆ ಕಾಶಿಗೆ ಹೋಗ್ಬೇಕಂತ ತುಂಬ ಆಸೆ ಕಾಶಿಗೋಗೋಕ್ಕೆ ಇಷ್ಟಪಡ್ತಾರೆ ಏಕೆಂದ್ರೆ ವಯಸ್ಸಾಯ್ತಲ್ಲ ಅವರು ಮತ್ತು ನಮ್ಮ ಅಜ್ಜಿ ಕಾಶಿಗೆ ಹೋಗಿಬಿಡೋಣ ಒಂದು ಸರಿ ನೋಡ್ಕೊಂಡ್ಬರೋಣ ಚೆನ್ನಾಗಿರುತ್ತೆ ಅಂತ ಅವರು ಕಾಶಿ ಇನ್ನೂ ಚಿಕ್ಕಮ್ಮ ಚಿಕಪ್ಪ ಇದ್ದಾರೆ ಅವರು ತಿರುಪತಿ ಮಾಮೂಲಿ ತಿರುಪತಿಗೆ ಹೋಗೋಣ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಅವರು ತಿರುಪತಿಗೆ ಹೋಗೋಣ ಅಂತ ಆಸೆ ಇನ್ನೊಂದು ನಮ್ಮ ಫ್ರೆಂಡ್ಸು ಅಥ್ವ ನಮ್ಮಣ್ಣ ನಾವೇ ಆಗಲಿ ಎಲ್ಲಾದ್ರೂ ಗೋವಾಗೆ ಹೋಗೋಣ ಅಥ್ವಾ ಚಿಕ್ಮಗಳೂರು ಇಲ್ಲಿ ನಮಗೂ ಸ್ವಲ್ಪ ಬೀಚ್ ಅಂದರೆ ಇಷ್ಟನೇ ಚಿಕ್ಮಗಳೂರು ಗೋವಾ ಈ ಥರ ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ನಮ್ಮಾಸೆ ಇನ್ನು ಮ ಅಮ್ಮ ಅಪ್ಪ ಬಂದ್ಬಿಟ್ಟು ಅವರ ಏನೆಂದರೆ ಇದೆ ದೇವಸ್ಥಾನ ಧರ್ಮಸ್ಥಳ ಮಂಜುನಾಥ ಕುಕ್ಕೆ ಸುಬ್ರಮಣ್ಯ ಈ ಥರ ಎಲ್ಲಿ ದೇವಸ್ಥಾನಗಳಿದೆ ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಬರೋಣ ಅಂತ ಆಸೆ ನಮ್ಮ ನಮ್ಮಮ್ಮ ಒಂದು ಇದಾಕಿ ಬಿಟ್ಟಿದ್ದಾರೆ ಚೀಟಿ ಥರ ಅದೇನೆಂದ್ರೆ ಅವರು ಫ್ರೆಂಡ್ಸ್ ನಮ್ಮಮ್ಮನ ಫ್ರೆಂಡ್ಸೆಲ್ಲ ಚೀಟಿ ಹಾಕಿದ್ದಾರೆ ಆ ಚೀಟಿ ದುಡ್ಡು ಬಂದರೆ ಮಾಮೂಲಿ ಅವ್ರವ್ರದ್ದು ಚೀಟಿ ಏನು ಹಾಕಿರ್ತಾರೆ ಅವರು ಇದು ಈ ಥರ ಟ್ರಿಪ್ಗೋಗೋಣ ಅಂತಲೇ ದೇವಸ್ಥಾನಕ್ಕೆ ಹೋಗೋಣ ಅಂತಲೇ ಹಾಕಿರ್ತಾರೆ ಆ ಚೀಟಿ ಎತ್ತಾರೆ ಎಲ್ಲರದ್ದು ಇಷ್ಟಾಗಿ ಇಷ್ಟಂತ ಇರುತ್ತೆ ಚೀಟಿ ಅಷ್ಟೊಂದು ನನ್ಗೆ ಇಡಿಯಾ ಇಲ್ಲ ಒಟ್ನಲ್ಲಿ ಹಾಕಿದ್ದಾರೆ ಚೀಟಿ ಎತ್ಬಿಟ್ಟು ಅವರು ಎಲ್ಲಿಗೋಗೋಣ ಅಂದ್ಕೊಂಡಿರ್ತಾರೋ ಅವರೆಲ್ಲ ಹೋಗ್ತಾರೆ ಚೀಟಿ ಎತ್ಬಿಟ್ಟು ಆರಾಮಾಗಿ ದೇವಸ್ಥಾನಕ್ಕೆ ಸುತ್ಕೊಂಡು ಒಂದು ವಾರ ಎಲ್ಲ ಸುತಾಡ್ತಾರಪ್ಪ ಅವರಂತು ಹೋಗ್ಬಿಟ್ಟು ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಕೊಂಡು ಬರ್ತಾರೆ ನಮ್ಮ ಡ್ಯಾಡಿ ಅಂದರು ಪಾಪ ಅವರೆಲ್ಲೂ ಹೋಗಲ್ಲ ಬಂದರೆ ನಮ್ಮ ಜೊತೇನೆ ಅವ್ರ ಫ್ರೆಂಡ್ಸ್ ಇದ್ದಾರೆ ಒಂದು ನಾಲ್ಕೈದು ಜನ ಅವರೆಲ್ಲ ಅಂದರೆ ಇಲ್ಲೇ ಲೋಕಲಲ್ಲಿ ಆರಾಮಾಗಿ ಓಡಾಡ್ಕೊಂಡು ಕುಡ್ಕೊಂಡು ಗಿಡ್ಕೊಂಡು ಮಾಜಾ ಮಾಡ್ಕೊಂಡಿರ್ತಾರೆ ಇನ್ನು ಹೋದರೆ ನಾವು ನಾವು ಮತ್ತು ನಮ್ಮ ಫ್ರೆಂಡ್ಸೆ ಹೋಗ್ಬೇಕು ನಮ್ಮ ಏರಿಯಾ ಜನರು ಬಂದ್ಬಿಟ್ಟು ಒಂದು ಟಿ ಟಿ ಮಾಡಿ ಬುಕ್ ಮಾಡ್ತಾರೆ ನಮ್ಮ ಏರಿಯಾ ಅಂದರೆ ಅಕ್ಕ ಪಕ್ಕ ಇರೋರೆಲ್ಲ ಟಿ ಟಿ ಬಸ್ಸು ಇವಾಗ ನೋಡಿರಿ ಶಬರಿ ಮಲೆಗೆ ಹೋಗ್ತಾರೆ ಅಣ್ಣ ಮಲೆ ದೇವಸ್ಥಾನಕ್ಕೆ ಅಲ್ಲಿಗೆ ಟಿ ಟಿ ಬಸ್ಸು ಎಲ್ಲ ಹೋಗುತ್ತೆ ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ತುಂಬ ಜನ ಓಗ್ತಾರೆ ಅಣ್ಣ ಇದಕ್ಕೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಅದು ಶಬರಿ ಮಲೆ ಅನ್ನಿಸುತ್ತೆ ಹ್ಞೂ ಶಬರಿ ಮಲೆಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಂದ್ರೆ ತುಂಬ ಜನ ಈಗೆಲ್ಲ ಮಾಲೆಯೆಲ್ಲ ಹಾಕಿರ್ತಾರೆ ಸ್ವಲ್ಪ ಜನ ನಮ್ಮ ಏರಿಯ ಸ್ವಲ್ಪ ಜನ ಒಂದು ಸ್ವಲ್ಪ ಇದ್ದಾರೆ ಆ ಸುಮಾರು ಜನ ಹೋಗೋಕೆ ಅಲ್ಲಿಗೂ ಇಷ್ಟಪಡ್ತಾರೆ ತುಂಬ ಜನ ಅಂದರೆ ಅದೆ ತುಂಬ ಜನ ಅಕ್ಕ ಪಕ್ಕಕ್ಕೆ ಅಂದರೆ ಮದುವೆ ಆದವ್ರು ಇವಾಗ ಮದುವೆ ಆದವರು ಅಥವಾ ವಯಸ್ಸಾದವರು ಇವರೆಲ್ಲ ಹೋಗೋಕೆ ಇಷ್ಟ ಪಡೋದೆ ಇಲ್ಲಿಗೆ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಅಂತ ಏನಾದರೂ ನಾವು ಹುಡುಗರು ಮಾತ್ರ ಎಂಜಾಯ್ಮೆಂಟ್ ಮಾಡಬೇಕೆಂದ್ರೆ ಅದೇ ಗೋವಾ ಬೀಚಸ್ಸು ಈ ಥರ ಎಲ್ಲ ಇಷ್ಟಪಡ್ತೀವಿ ಈ ವಯಸ್ಸಾದವರು ಅವರೆಲ್ಲಾ ಪಾಪ ದೇವಸ್ಥಾನ ನೋಡ್ಕೊಂಡ್ಬರೋಣ ಅಲ್ಲಿ ಇಲ್ಲಿ ಹೋಗೋಣ ಅಂತಲೇ ಕಾಯ್ತಾಯಿರ್ತರೆ